ನೀವು ಹಲವು ಬಾರಿ ಓದಿದ್ದ ಯಾವುದಾದರೂ ಮೆಚ್ಚಿನ ಪುಸ್ತಕ ಇದೆಯೇ ಹಾಗಿದ್ದರೆ ಅದು ಯಾವುದು ಮತ್ತು ಅದನ್ನು ಪುನಃ ಪುನಃ ಓದುವಂಥದ್ದು ಅದರಲ್ಲಿ ಏನಿದೆ ಅದನ್ನು ಆರಾಧಿಸಿ ಮಾಡಿದ ಸಿನಿಮಾ ನೋಡಿದ್ದೀರಾ ನನ್ನ ಮೆಚ್ಚಿನ ಪುಸ್ತಕ ಭಗವದ್ಗೀತೆ ನಾನು ದಿನ ನಿತ್ಯ ಹಲವು ಬಾರಿ ಓದುವ ಪುಸ್ತಕ ಭಗವದ್ಗೀತೆ ಅದು ಜೀವನದಲ್ಲಿ ನೆಮ್ಮದಿ ಪಡೆಯಲು ಸುಖಕರ ಜೀವನ ನಡೆಸುವುದಕ್ಕೆ ಪುನಃ ಪುನಃ ಓದುತ್ತೇನೆ ಅದನ್ನು ಆಧರಿಸಿ ಮಾಡಿರುವ ಸಿನಿಮಾ ಯಾವುದು ಎಂದರೆ ಕುರುಕ್ಷೇತ್ರ ಕುರುಕ್ಷೇತ್ರ ಮತ್ತು ರಾಧಾ ಕೃಷ್ಣ ಧಾರಾವಾಹಿಗಳು